ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರು ಹಿಂದೂಗಳಾಗಿರೋದರಿಂದ ಅವರಲ್ಲಿ ಗೋಮಾಂಸ ಸೇವನೆ ನಿಷೇಧ ರುಚಕ್ ಋತುಚಕ್ರದ ನಿಷೇಧ ಹೀಗೆ ಹಲವು ನಿಷೇಧಗಳಿದೆ ಗೋಮಾಂಸ ಸೇವನೆ ನಿಷೇಧ ಏಕೆಂದರೆ ಗೋವನ್ನು ನಾವು ತಾಯಿ ಎಂದು ಪೂಜಿಸುತ್ತೇವೆ ಹಸು ಗೋವಿನಲ್ಲಿ ನಮ್ಮ ಮೂವತ್ತ್ಮೂರು ಕೋಟಿ ದೇವತೆಗಳು ಇರುವುವೆಂದು ನಂಬಿಕೆ ಇದೆ ಗೋಮಾಂಸ ಸೇವನೆ ಆದ್ದರಿಂದ ಹಿಂದೂಗಳಿಗೆ ನಿಷಿದ್ಧವಾಗಿದೆ ಇದರಂತೆ ಮುಸ್ಲೀಮರಿಗೆ ಹಂದಿ ಮಾಂಸ ಸೇವನೆ ಕೂಡ ನಿಷಿದ್ಧವಾಗಿದೆ ಮುಸಲ್ಮಾನರಲ್ಲಿ ಮದ್ಯ ಸೇವನೆ ಕೂಡ ನಿಷಿದ್ಧವಾದ ಒಂದು ಸಾಂಸ್ಕೃತಿಕ ನಿಷೇಧ ನಮ್ಮ ಪ್ರಮುಖ ಹಿಂದೂ ಧರ್ಮದಲ್ಲಿ ಋತುಚಕ್ರದ ದಿನಗಳಲ್ಲಿ ದೇವಸ್ಥಾನಗಳನ್ನು ಪ್ರವೇಶಿಸುವುದು ನಿಷಿದ್ಧವಾಗಿದೆ ನಸ್ ನಂಬಿಕೆಯ ಪ್ರಕಾರ ಋತುಚಕ್ರವು ಬ್ರಹ್ಮಹತ್ಯೆಯ ದೋಷದ ಸಮವಾಗಿರುವುದರಿಂದ ಆ ಸಮಯದಲ್ಲಿ ಮಹಿಳೆಯರು ಪೂಜಾ ಸ್ಥಳಗಳನ್ನು ಮತ್ತು ಪವಿತ್ರ ಕಾರ್ಯಗಳಲ್ಲಿ ತೊಡಗುವುದು ನಿಷಿದ್ಧವಾಗಿದೆ